ನೀವು ಹಣ್ ಅಂಗಡಿಯವ್ರಾ ಪವಿತ್ರ ಅಂತಲಾ ನಿಮ್ಮ ಹೆಸ್ರು ಹಾ ಸರಿ ನಮ್ಮದು ಸುಜಾತ ಅಂತ ಅನ್ಬಿಟ್ಟು ಕೆ ಶೆಟ್ರಹಳ್ಳಿ ನಮಗೆ ಸ್ವಲ್ಪ ಪೂಜೆಗೆ ಹಣ್ ಬೇಕಿತ್ತು ನಮಗೆ ಪೂಜೆ ಈಗ ಶುಕ್ರವಾರ ಇದೆ ಸತ್ಯನಾರಾಯಣ ಪೂಜೆ ಇದೆ

ಮೇಡಮ್ ನಮಗೆ ಎಲ್ಲ ಒಂದು ಸ್ವಲ್ಪ ರೈಟ್ ಕಮ್ಮಿ ಹಾಕ್ಕೊಡಿ ಓಟ್ಲು ಟೋಟಲ್ ಆಗಿ ಹಣ್ ತಗೋತೀವಿ ಹ್ಞೂ ಸರಿ ಮೇಡಮ್ ಒಂದೆರಡು ಕೇಜಿ ಸೇಬು ಒಂದೆರಡು ಕೇಜಿ ದಾಳಿಂಬೆ ಎರಡು ಕೇಜಿ ಮೂಸಂಬಿ ಹ್ಞೂ ಕಿತ್ತಳೆ ಹಣ್ಣು ಸೀಬೆ ಹಣ್ಣು ಸಪೋಟ ಬಾಳೆಹಣ್ಣು ಮಾವ್ನಹಣ್ಣು ಫ್ರೆಶ್ ಆಗಿರಬೇಕು ಮತ್ತು ನಮಗೆ ಮೇಡಮ್ ನಮಗೆ ಸ್ವಲ್ಪ ಆದಷ್ಟು ಈ ಗೊಬ್ಬರ ಇದೆಲ್ಲ ಇದು ಮೆಡಿಶನ್ ಇಲ್ಲದೆ ಇರೋಂಥದ್ದು ಆರ್ನೆಕ್ ಆರ್ಗಾನಿಕ್ಕೂ ಬೆಳೀತಾರಲ್ಲ ಆ ಥರದ್ದು ಸ್ವಲ್ಪ ತರಿಸ್ಕೊಡಿ ಹ್ಞೂ

ಹಾಂ ಮೇಡಮ್ ಹ್ಞೂ ಹಾಂ ಮೇಡಮ್ ಆ ರೀತಿಯೇ ನಿಮ್ಮ ಅಂಗಡಿ ಬಗ್ಗೆ ನಮಗೆ ಹೇಳಿದ್ರು ಇಲ್ಲಿ ಆದರೆ ಆರ್ಗಾನಿಕ್ಕು ಇದರಲ್ಲೇ ಸಿಗುತ್ತೆ ಹಣ್ಣುಗಳೆಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಂತ ಹೇಳಿದ್ರು ಅದರಿಂದ ನಾವು ಹಣ್ಣುಗಳನ್ನ ನಿಮಗೆ ನಿಮ್ಮ ಅಡ್ರೆಸ್ ಕೊಟ್ರಲ್ಲ ಅದಕ್ಕೆ ನಿಮಗೆ ಫೋನ್ ನಂಬರ್ ಕೊಟ್ಟರು ಮಾಡಿದ್ವು ಮೇಡಮ್ ನಿಮಗೆ

ನೀವು ಸ್ವಲ್ಪ ಕಳಿಸ್ಕೊಟ್ಬಿಟ್ರೆ ತುಂಬ ಒಳ್ಳೇದು ಹ್ಞೂ ಆಯ್ತು ಮೇಡಮ್ ಅಡ್ರೆಸ್ ಹೇಳ್ತೀನಿ ಕಳಿಸ್ಕೊಡಿ ಮೇಡಮ್ ಹಾಂ ಆಯಿತು ಮೇಡಮ್ ಹ್ಞೂ ಓಕೆ ಆಯಿತು ಮೇಡಮ್ ಹೇಳ್ತೀವಿ ಮೇಡಮ್ ಹಾಂ ಹ್ಞೂ ಒಳ್ಳೆಯ ಪದಾರ್ಥ ಸಿಗುತ್ತೆ ಅಂತ ಅಂದರೆ ನಿಮ್ಮ ಅಂಗಡಿಗೆ ಯಾಕೆ ಬರ್ತಾರೆ ಹಾಂ ಹೌದು ಮೇಡಮ್

ಆಯಿತು ಮೇಡಮ್ ಹೇಳ್ತೀವಿ ಹೇಳ್ತೀವ್ ಮೇಡಮ್ ಹೇಳ್ತೀವ್ ಮೇಡಮ್ ಹುಂ ಸರಿ ಮೇಡಮ್ ಹಾಂ ಗುರುವಾರ ಸಂಜೆ ತಲುಪಿಸ್ಬಿಡಿ ಮೇಡಮ್ ನೀವು ಹ್ಞೂ ಸರಿ ಮೇಡಮ್ ಹೇಳ್ತೀನ್ ಮೇಡಮ್ ಇನ್ನೇನಾದರೂ ಹಣ್ಣು ಇದು ಬೇಕಿದ್ದಾಗ ಕಲ್ಲಂಗಡಿ ಮತ್ತೆ ಈ ಕರ್ಬೂಜ ಈ ಥರ ಎಲ್ಲ ಬೇಕಾಗುತ್ತೆ